ಹಲೋ ಹಾಂ ಸ್ವಾತಿ ರೆಸ್ಟೋರೆಂಟಾ ನಾನು ಆರ್ಡರ್ ಮಾಡಿ ನಾರ್ತ್ ಇಂಡಿಯನ್ ಮೀಲ್ಸ್ ಬೇಕಿತ್ತು ಗೋಬಿ ಮಂಚೂರಿ ಮತ್ತು ಪನೀರ್ ಮಂಚೂರಿ ಮತ್ತು ಸೂಪ್ ಟೊಮೆಟೊ ಸೂಪ್ ಮತ್ತೆ ಕಾರ್ನ್ ಸೂಪು ಆರ್ಡರ್ ಮಾಡಿದ್ದೆ ಹಾಂ ಇದರಲ್ಲಿ ನನಗೆ ಕಾರ್ನ್ ಸೂಪು ಬಂದಿಲ್ಲ ಟೊಮೆಟೊ ಸೂಪೂ ಬಂದಿಲ್ಲ ಮತ್ತು ಪನೀರ್ ಮಂಚೂರಿ ಕೂಡ ಬಂದಿಲ್ಲ ಹಾಂ ನಾ ಆರ್ಡರ್ ನಂಗೆ ರಿಸಿವಾಯ್ತು ಬಟ್ ಆರ್ಡರ್ ರಿಸಿವ್ ಆದ್ಮೇಲೆ ಚೆಕ್ ಮಾಡಿದೆ ಇದರಲ್ಲಿ ನಂಗೆ ಈ ಐಟಮ್ಸ್ ಇಲ್ಲಿ ಕಾಣೆ ಆಗಿದೆ ಸಿಕ್ಕಿಲ್ಲ ಅದಕ್ಕೆ ಇದು ನಿವೊಂದ್ಸಲ ಅದನ್ನ ಚೆಕ್ ಮಾಡಿದ್ದರೆ ಏನಾಗಿದೆ ಅಂತ ಹೇಳಿ ಒಂದ್ಸಲ ನನಗೆ ಅಪ್ಡೇಟ್ ಕೊಟ್ಟಿದ್ದರೆ ಚೆನ್ನಾಗಿರೋದು ಹಾಂ ನನಗೆ ಐಟಮ್ಸ್ಗಳನ್ನ ನೀವು ಕಳಿಸ್ಕೊಡಿ ಇಲ್ಲಾಂತಂದರೆ ಅದು ಏನಾಗಿದೆ ಅಂತ ಹೇಳಿ ನನಗೆ ಅಪ್ಡೇಟ್ ಬೇಕು ನಾನು ಅಷ್ಟೂ ಐಟಮ್ಸ್ ಆರ್ಡ್ ಮಾಡಿದ ಮೇಲೆ ಅಷ್ಟುನ್ನೂ ನೀವು ಕಳಿಸ್ಬೇಕಲ್ಲವಾ ಎಲ್ಲಿ ಮಿಸ್ಸಾಯಿತು ನನ್ನ ಆರ್ಡರಲ್ಲಿ ಎಲ್ಲ ಲಿಸ್ಟಲ್ಲಿದೆ ನಾನು ಆಲ್ರೆಡಿ ಅದಕ್ಕೆಲ್ಲ ಹಣ ಕೂಡ ಪಾವತಿ ಮಾಡಾಗಿದೆ ಆ ಬಿಲ್ಲುನ್ನೂ ಕೂಡ ನಾನು ನಿಮಗೆ ಕಳಸ್ತೀನಿ ಬೇಕಾದರೆ ನೋಡಿ ಹಾಂ ಅದ್ರಲ್ಲಿ ಐಟಂ ಮಾತ್ರ ನಂಗೆ ಕಡಿಮೆ ಇದೆ ಹಾಂ ಐಟಂ ಏನಕ್ಕೆ ನನಗೆ ಬರಬೇಕಾಗಿದ್ದು ಎಲ್ಲ ಒಟ್ಟಿಗೆ ಬರಬೇಕಾಗಿತ್ತಲ್ಲ ಬಂದಿಲ್ಲ ಅದು ಏನು ಆಗಿದೆ ಅಂತ ಹೇಳಿ ಸ್ವಲ್ಪ ನೋಡ್ತಿರಲ್ಲಾ ನೋಡಿ ನನಗೆ ನನ್ಗೆ ಬೇಕಾಗಿರೊ ಐಟಮ್ಸ್ ನನಗೆ ಮತ್ತೆ ವಾಪಸ್ಸು ಕೊಟ್ಟು ಕಳಿಸಿ ಇಲ್ಲ ನನ್ನ ಹಣನಾದರೂ ನನಗೆ ವಾಪಸ್ಸು ಪಾವತಿ ಮಾಡಿ ಹಾಂ ಅದು ಏನಾಗಿದೆ ಅದ್ರ ಸ್ಟೇಟಸ್ ಏನಿದೆ ಅನ್ನೋದನ್ನ ನನಗೆ ಕರೆ ಮಾಡಿ ನನಗೆ ಅಪ್ಡೇಟ್ ಮಾಡಿ ಆಯಿತಾ ಹಾಂ ಸರಿ ಥ್ಯಾಂಕ್ ಯು